ನನ್ನ ಸಹೋದರನಿಗೆ ನಾವು ಎಷ್ಟು ಶಿಕ್ಷಣ ಕೊಡಬೇ ಕೊಡಬೇಕೆಂದು ಬಯಸುವುದು ಎಂದರೆ ನಮ್ಮಿಂದ ಎಷ್ಟು ಸಾಧ್ಯವೋ ನಾವು ಅಷ್ಟು ಕೊಡಲು ಮಾತ್ರ ಸಾಧ್ಯ ಏಕೆಂದರೆ ಈಗಿನ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದರೆ ಅದು ಅದನ್ನು ಕೊಡುವುದು ಬೇಡ ಎಂದು ಮನಸ್ಸಿಗೆ ಬರುತ್ತೆ ಏಕೆಂದರೆ ಗೌರ್ಮ್ ಶಿ ಗೌರ್ಮೆಂಟು ಶಿಕ್ಷಣ ಸಂಸ್ಥೆ ಎಲ್ಲಿಯೂ ಇಲ್ಲ ಈಗ ನೋಡಿದರೆ ಎಲ್ಲ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳೇ ಇರುವುದು ಅಲ್ಲಿಗೆ ಹೋದರೆ ಅಲ್ಲಿಯ ಫೀಸಿನ ಎಮೌಂಟನ್ನು ಕೇಳಿದರೆ ನಮಗೆ ತುಂಬ ತೊಂದರೆ ಆಗುವ ಆಗುವುದರಿಂದ ನಾವು ಅಲ್ಲಿ ಶಿ ಆ ಶಿಕ್ಷಣಕ್ಕೆ ಹೋಗುವುದೇ ಬೇಡ ಎಂದು ಬಯಸುತ್ತೇವೆ ಹಾಗಾಗಿ ನಮ್ಮಿಂದ ಎಷ್ಟು ಸಾಧ್ಯವೋ ನಾವು ಅಷ್ಟನ್ನು ಮಾತ್ರ ಕೊಡಲು ಸಾಧ್ಯ ಏಕೆಂದರೆ ತುಂಬ ತುಂಬ ದೊಡ್ಡ ದೊಡ್ಡ ಶಿಕ್ಷಣ ಕೊಡಲು ಸಾಧ್ಯ ಆಗುವುದಿಲ್ಲ ಏಕೆಂದರೆ ಈಗಿನ ಫೀಸಿನ ಅಮೌಂಟೆಲ್ಲ ಕೇಳಿದರೆ ಅದು ತುಂಬ ನಮಗೆ ಕಷ್ಟ ಆಗ್ತದೆ ಏಕೆಂದ್ರೆ ಹಣದ ಪ್ರಭಾವ ಇರುವುದರಿಂದ ನಮಗೆ ಅದನ್ನೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಮ್ಮಿಂದ ಎಷ್ಟು ಸಾಧ್ಯವೋ ನಾವು ಅಷ್ಟನ್ನು ಕೊಡಲು ಮಾತ್ರ ಸಾಧ್ಯ ಆಗ್ತದೆ ಹಾಗಾಗಿ ನಮ್ಮಿಂದ ಎಷ್ಟು ನಮಗೆ ಅವರಿಗೆ ಕೊಡಲಿಕ್ಕೆ ಸಾಧ್ಯವೋ ನಾವು ಅಷ್ಟನ್ನೇ ಕೊಡಲು ಬಯಸುತ್ತೇವೆ ಏಕೆಂದರೆ ನಮಗೆ ಶಿಕ್ಷಣದ ಸ್ವಲ್ಪ ಜ್ಞಾನ ಸಿಕ್ಕಿದರೂ ಸಾಕು ತುಂಬ ಜ್ಞಾನ ಬೇಕೆಂದು ನಾವೇನು ಬಯಸುವುದಿಲ್ಲ ಹಾಗಾಗಿ ನಾವು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟೇ ಕೊಡಲು ಬಯಸುತ್ತೇವೆ ಮತ್ತು ಈಗಿನ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದರೆ ತುಂಬ ಆಶ್ಚರ್ಯ ಆಗ್ತದೆ ಏಕೆಂದ್ರೆ ಹೆಸರಿಗೆ ಮಾತ್ರ ಅದು ಗೌರ್ಮೆಂಟ್ ಸಂಸ್ಥೆ ಎಂದು ಆದರೆ ಅಲ್ಲಿ ಎಲ್ಲ ಮಾಡುವುದು ಪ್ರೈವೇಟಲ್ಲಿ ಹೇಗೆ ಮಾಡ್ತಾರೋ ಹಾಗೆಯೇ ಮಾಡ್ತಾರೆ ಗೌರ್ಮೆಂಟ್ನ ಸೌಲಭ್ಯ ಏನೂ ನಮಗೆ ಅಲ್ಲಿ ಸಿಗಿವುದಿಲ್ಲ ಹೀಗಾಗಿ ಗೌರ್ಮೆಂಟ್ ಸಂಸ್ಥೆಗೂ ಹೋಗಲಿಕ್ಕೆ ನಮಗೆ ಭಯ ಆಗ್ತದೆ ಏಕೆಂದ್ರೆ ಅಲ್ಲಿ ಸಹ ಹಣ ದೋಚುವವರೇ ಇರುವುದು ಪ್ರೈವೇಟ್ ಸಂಸ್ಥೆಗಳಲ್ಲಿ ಹೇಗೆ ಮಾಡುತ್ತಾರೋ ಹಾಗೇ ಗೋರ್ಮೆಂಟ್ ಸಂಸ್ಥೆಗಳಲ್ಲಿಯೂ ಹಾಗೇ ಮಾಡುತ್ತಾರೆ ಹಾಗಾಗಿ ನಮಗೆ ಎಲ್ಲಿಗೆ ಹೋಗುವುದು ಎಷ್ಟು ಶಿಕ್ಷಣ ಕೊಡುವುದು ಅದು ಬೇಡ ಅಂತಲೇ ಆಗ್ತದೆ ಈಗೀಗ ನಮ್ಮ ಭಾರತದಲ್ಲಿ ಶಿಕ್ಷಣದ ತೊಂದರೆ ತುಂಬ ತುಂಬ ಹೆಚ್ಚಾಗುತ್ತದೆ ಏಕೆಂದ್ರೆ ಈ ಪ ಪ್ರೈವೇಟ್ ಸ್ಕೂಲ್ ಹಾಗೂ ಕಾಲೇಜ್ಗಳಿಂದ ಶಿಕ್ಷಣ ಕೊಡಲು ಎಲ್ಲರೂ ಬ ಹೆದರುತ್ತಾರೆ ಹಣ ಒಂದು ಈಗ ಇಂಗ್ಲೀಷ್ ಮೀ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಗೌರ್ಮೆಂಟ್ ಶಾಲೆಗೆ ಸೇರಿಸುವ ಬದಲು ಪ್ರೈವೇಟಿಗೆ ಸೇರಿಸಿ ಸೇರಿಸುತ್ತಾರೆ ಏಕೆಂದ್ರೆ ಗೌರ್ಮೆಂಟಲ್ಲಿ ಎಜುಕೇಶನ್ ಒಳ್ಳೆಯ ಕೊಡುವುದಿಲ್ಲ ಅಂದ್ರೆ ಆದರೆ ಪ್ರೈವೇಟಲ್ಲಿ ಎಜುಕೇಶನ್ ಒಳ್ಳೆಯ ಕೊಡ್ತಾರೆ ಹಾಗೆ ಆದರೆ ಅಲ್ಲಿ ಫೀಸ್ ಸಹ ಅಷ್ಟೇ ತೊಗೊಳ್ತಾರೆ ಏಕೆಂದರೆ ಅವರು ಅವರಿಗೆ ಎಷ್ಟು ಆಗ್ತದೋ ಅಷ್ಟೇ ನಮಗೆ ಕೊಡುತ್ತಾರೆ ಹೀಗಾಗಿ ನಮಗೆ